ನಾನು ಈಗ ಹ್ಯಾಂಗೆ ಹೇಳುದಪ್ಪ ಅಂತಂದ್ರೆ ಯಾವ ವರ್ತನೆ ನೋಡಲು ನೀವು ಹ್ಯಾಂಗೆ ಬ ವಿಚಾರಿಸಬೇಕು ಅಂದ್ರೆ ಭಯಸುತ್ತೀರಿ ಅನ್ನೋದ್ರ ಸಲುವಾಗಿ ಸಾಂಗತ್ಯ ತೋರಿಸುವುದು ಹಕ್ಕಿಗಳ ಬಗ್ಗೆ ಇರ್ಬೇಕ್ರಿ ಹಕ್ಕಿಗಳು ಒಂದು ಕಬ್ಬಿನ ರವದಿಯನ್ನು ತೊಗೊಂಡು ಅದ್ರೊಳ್ಗೆ ಸರಿ ಸುಮಾರು ಇಪ್ಪತ್ತು ಮೂವತ್ತು ಎಳೆಗಳನ್ನು ತಗದು ಗೂಡು ಕಟ್ತೈತ್ರಿ ಅದು ಒಂದೇ ರವದಿ ಒಳಗೆ ಮತ್ತೆ ಅದನ್ನು ಹತ್ತಿಪ್ಪತ್ತು ಎಳೆಗಳನ್ನು ತಗದು ಗೂಡು ಕಟ್ತತಿ ಗೂಡು ಕಟ್ಟಿ ಅದು ವಲಸೆ ಹೋಗುವುದು ಭಾಳ ಸುಲಭವಲ್ಲ ವಲಸೆ ಹೋಗೋದಿಲ್ ಅದು ಅದು ಹೆಚ್ಚಾನೆಚ್ಚು ತನ್ನ ಗೂಡು ಕಟ್ಟಿದ್ರದ್ದು ಒಳಗ ತಾನು ಬಯಸ್ತತೀ ತಾ ಇರಕ್ಕೆ ಬಯಸ್ತತೀ ತನ್ನ ಸಂತತಿಯನ್ನು ಇರಕ್ಕೆ ಬಯ್ಸುತ್ತೆ ಪರಂತು ಈ ಗೂಡು ಕಟ್ಟೋದೇನ್ ಇದೇಲ್ಲ ಆ ಸಾಂಗತ್ಯದ ಸಲುವಾಗ್ಯು ಇರ್ಬೌದು ಅದು ಅದು ಎರಡೂ ಇದ್ದಾಗನೇ ಗೂಡು ಅಕ್ಕತಿ ಅದು ಗೂಡನ್ನು ಕಟ್ಟೋದು ಮತ್ತು ಅದನ್ನು ಅಷ್ಟು ನೀಟಾಗಿ ಸುರಕ್ಷತೆ ಕಾರಣಕ್ಕೋಸ್ಕರ ಅದು ಹೆಂಗ್ ಮಾಡ್ತದ್ ನೋಡಿರಿ ಅದು ಭಾಳ ವಿಚಿತ್ರ ಅದರ ಗೂಡು ಕಟ್ಟಿದ್ದನ್ನು ನಮ್ಗೆ ಹಂಗೇ ಸರಳ ಕೈಯಾಗೆ ತಕ್ಕೊಂಡು ಬಿಡ್ಸೋದ್ ಆಗುದಿಲ್ಲ ಅದನ್ನು ಅಥವಾ ನೀನು ಗಮನಿಸ್ರೀ ಸಾಕಷ್ಟು ಸಲ ನೀರು ಬಿಸಿಲು ಅದಕ್ಕೆ ಬಡಿದ್ರೂ ಕೂಡ ಅದು ಅಷ್ಟಷ್ಟು ಲಗು ಕೆಡಂಗಿಲ್ರೀ ಅದು ಯಾಕಂತ ಕೇಳಿರಿ ಅದು ಹಸಿ ಒಂದು ರವದಿ ಎಳೆಯನ್ನು ತೊಗಂಡ್ ಕಟ್ಟಿರ್ತೈತ್ತಲ್ವ ಅದು ಹೆಚ್ಚು ಭಾಳ ಬೊ ಬಾಳಿಕೆ ಬರುವಂತಹ ಒಂದು ಎಳೆಗಳನ್ನ ತೊಗೊಂಡು ಅಗದೀ ಒಳಗಿನಿಂದ ಒಳಗೆ ಒಳಗಿನಿಂದ ಕೂಡಿಸಿ ಅದು ಭಾಳ ಚೆಂದ ಗೂಡು ಕಟ್ತತಿ ಅದು ವಲಸೆ ಹೋಗೋದಕ್ಕಿಂತಲು ಅದ್ರ ಉಪಯೋಗ ಅದನ್ನೇ ತೊಗೊಂಡ್ ಅಂತ ನಾನು ಹೇಳ ಬಯಸ್ತೇನೆ